ವ್ಯವಹಾರ ಉದ್ಯಮದಲ್ಲಿ ಉಪಯೋಗಿಸ್ಬೋದಾದಂಥ ಸ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಪ್ರದೇಶದಲ್ಲಿ ಅಂದರೆ ನಮ್ಮ ಜಾಗದಲ್ಲಿ ನಮ್ಮ ಹತ್ತಿರ ತೆಂಗಿನ ಮರ ತೆಂಗಿನಕಾಯಿಯನ್ನು ನಾವು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೇವೆ ತೆಂಗಿನ ಕಾಯನ್ನು ವ್ಯವಹಾರಕ್ಕೂ ಮಾರಟ ಮಾರಾಟ ಮಾಡಕ್ಕೂ ಉಪಯೋಗಿಸ್ತಿದ್ದೇವೆ ಆ ತೆಂಗಿನಕಾಯನ್ನು ಒಣಗಿಸಿ ಏ ಗೋಟು ಮಾಡಿ ತೆಂಗಿನೆಣ್ಣೆ ತೆಂಗಿನೆಣ್ಣೆಯನ್ನು ಮಾಡ್ತಾ ಇದ್ದೀವಿ ಅದನ್ನೂ ವ್ಯವಹಾರಕ್ಕೆ ಉಪಯೋಗಿಸ್ತಾ ಇದ್ದೀವಿ ಮತ್ತು ತೆಂಗಿನ ಗರಿ ಗರಿಯನ್ನು ಹೆಣೆದು ಬೇಸಿಗೆ ಟೈಮಲ್ಲಿ ಚಪ್ಪರ ಹಾಕೋಕ್ಕೆ ಮದುವೆ ಮನೆಯವರು ಕೆಲವರು ಹಳ್ಳಿ ಪ್ರದೇಶದಲ್ಲಾದ್ದರಿಂದ ಮದುವೆ ಮನೆಗೆ ಚಪ್ಪರ ಹಾಕೋಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಮತ್ತು ಕರಿಮೆಣಸು ಕ ಕರಿಮೆಣಸನ್ನು ಬ ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆ ಬ್ ಹಬ್ಬಿಸಿ ಆ ಕರಿಮೆಣಸನ್ನು ಅಂಗಡಿಗೆ ವ್ಯ್ ವ್ಯಾಪಾರಕ್ಕೆ ಮಾರಾಟ ಮಾಡ್ತಿದ್ದೀವಿ ಹಾಗೇ ನಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ವೀಳ್ಯದೆಲೆ ವೀಳ್ಯದೆಲೆ ಹಾವ ಬಳ್ಳಿಯನ್ನು ಹಬ್ಬಿಸಿಕೊಂಡು ವೀಳ್ಯದೆಲೆಯನ್ನು ಮಾರಾಟ ಮಾಡ್ತಾ ಇದ್ದೀವಿ ಮತ್ತು ಬಾಳೆಗೊನೆ ಬಾಳೆಗೊನೆಯನ್ನು ಹೆಚ್ಚಾಗಿ ಮನೆಗೆ ಉಪ ಉಪಯೋಗಿಸಿಕೊಂಡು ಉಳಿದಿದ್ದನ್ನು ಮಾರಾಟ ಮಾಡ್ತೀವಿ ಮನೆಗೂ ಆಗುತ್ತೆ ಮಾರಾಟಕ್ಕೂ ವ್ಯವಹಾರಕ್ಕೂ ಆಗುತ್ತೆ ಹಾಗೂ ನಾವು ಹಳ್ಳಿಗಾಡು ಪ್ರದೇಶ ಆದ್ದರಿಂದ ಬಸಳೆ ಆಂ ಬಸಳೆಯನ್ನು ಮಾಡಿ ಬಸಳೆಯನ್ನು ಮನೆಗೂ ಉಪಗ್ಯೊ ಉಪಯೋಗಿಸ್ತಾ ಇದ್ದೀವಿ ಮಾರಾಟಕ್ಕೂ ವ್ಯವಹಾರಕ್ಕೂ ಆಗುತ್ತೆ ಮತ್ತು ಮಲ್ಲಿಗೆ ಮಲ್ಲಿಗೆಯನ್ನು ವಾಣಿಜ್ಯ ಬೆಳೆಯನ್ನಾಗೇ ಯೊ ಉಪಯೋಗಿಸ್ತಾ ಇದ್ದೀವಿ ಮಲ್ಲಿಗೆಗೆ ಮದುವೆ ಸೀಸನ್ನಲ್ಲಿ ಮತ್ತು ದೇವಸ್ಥಾನಕ್ಕೆ ತುಂಬ ಮಲ್ಲಿಗೆ ಮಲ್ಲಿಗೆ ಹೂವನ್ನು ಕಟ್ಟಿ ಆಂ ಬೆಳ್ಗೆ ಆತ ಬೇಗ ಬೆಳಿಗ್ಗೆ ಎದ್ದು ಅದನ್ನು ಮೊಗ್ಗು ತೆಗೆದು ಕಟ್ಟಿ ದೇವಸ್ಥಾನಕ್ಕೆ ಮತ್ತು ಮತ್ತು ಮದುವೆ ಮನೆಗೆಲ್ಲ ಮಾರಾಟ ಮಾಡ್ತಿದ್ದೀವಿ ಮತ್ತು ಅಡಿಕೆ ಅಡಿಕೆಯಲ್ಲಿ ಅಡಿಕೆಯನ್ನು ಸುಪಾರಿಗೆಂತ ಇದು ಮಾಡಿ ಮದುವೆ ಮನೆಗಳಿಗೆಲ್ಲ ಅಡ್ಕೆ ಇಡೀ ಅಡಿಕೆಯನ್ನು ತೊಗೊಂಡು ಕೊಡ್ತಾ ಇದ್ದೀವಿ ಮತ್ತು ಹಿಂಗಾರವನ್ನು ದೇವಸ್ಥಾನಕ್ಕೆ ಆಂ ವಾಣಿಜ್ಯ ಬೆಳೆಯಾಗಿ ಹಿಂಗಾರವನ್ನು ದೇವಸ್ಥಾನಕ್ಕೆಲ್ಲ ಕೊಡ್ತಾ ಇದ್ದೀವಿ ಬಸ್ ಮತ್ತು ಏ

ಆ ತರಕಾರಿ ವಿವಿಧ ನಮೂನೆಯ ತರಕಾರಿ ಹಿತ್ತಲಲ್ಲಿ ಮಾಡ್ತಾ ಇದ್ದೀವಿ ಬದನೆ ಅಲ್ಸಂದೆ ನುಗ್ಗೆ ನುಗ್ಗೆ ನುಗ್ಗೆಯನ್ನು ವಾಣಿಜ್ಯ ವೆ ನುಗ್ಗೆಗೆ ಇವಾಗ ಸಕ್ಕತ್ತು ರೇಟ್ ಉಂಟು ಒಳ್ಳೆಯ ಇದು ಹಣ ಸಿಗುತ್ತೆ ನುಗ್ಗೆ ಬದ್ನೆ ಮತ್ತು ವಿವಿಧ ಮ ಬೆಂಡೆ ಬೆಂಡೆ ಊರಿನ ಬೆಂಡೆಗೆ ತುಂಬಾ ಗಿರಾಕಿಗಳು ಜಾಸ್ತಿ ಒಳ್ಳೆಯ ವ್ಯಾಪಾರ ಹಾಂ ಬೆಂಡೆ ಬದನೆ ಮತ್ತು ಅಲ್ಸಂದೆ ಅಲ್ಸಂದೆಯನ್ನು ಇದು ಮಾಡ್ತಾರೆ ಹಾಂ ಮಾವು ಮಾವು ಹೆಚ್ಚಾಗಿ ನೈಸರ್ಗಿಕವಾಗಿ ಅದಕ್ಕೆ ಯಾವುದೇ ಮಾವಿನ ಮರಕ್ಕೆ ರಾಸಾಯನಿಕವನ್ನ ಹಾಕದೇ ನಮ್ಮ ನೈಸರ್ಗಿಕ ಎಲೆ ಹಟ್ಟಿಗೊಬ್ಬರ ಎಲ್ಲ ಯೂಸ್ ಮಾಡಿಕೊಂಡು ಅದ್ನೂ ಮಾವಿನ ಮರದ ಮಾವಿನ ಹಣ್ಣನ್ನು ಇದು ಮಾಡ್ತೇವೆ ಅದರೊಟ್ಟಿಗೆ ಗೇರು ಗೇರು ಹಣ್ಣನ್ನು ನೈಸರ್ಗಿಕವಾಗಿ ಇದು ಮಾಡ್ತೇವೆ ಮಾವ್ ಮಾವು ಮಾವಿನ ಹಣ್ಣನ್ನು ನಮ್ಮ ನೇರವಾಗಿ ತೊಗೊಂಡೋಗಿ ಅವರು ನಾವು ನಮ್ಮ ಅಂಗಡಿಯಲ್ಲಿ ಅದನ್ನು ಮಾವಿನ ಪ ಇದು ತಿರುಳು ತೆಗೆದು ಜ್ಯೂಸ್ ಮಾಡಿಕೊಂಡು ಅದನ್ನೂ ಮಾರ್ತಾ ಇದ್ದೀವಿ ಹೀಗೆ ಸಾಧಾರ್ಣ ನಮ್ಮ ನೈಸರ್ಗಿಕ ಸುಮಾರು ಹೇಳೋಕ್ಕೋದ್ರೆ ಇನ್ನೂ ತುಂಬ ಉಂಟು ಒಂದೊಂದು ಒಂದೊಂದನ್ನೇ ವಾಣಿಜ್ಯ ಬೆಳೆಯಾಗಿ ವ್ಯವಹಾರ ಉದ್ಮ್ಯ ಉದ್ಯಮದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ